ಹಾಂ ನನ್ನ ಹತ್ರ ಈಗೊಂದು ಎನ್ ಎಸ್ ಬೈಕ್ ಉಂಟು ಅದು ನನ್ನ ಅಣ್ಣಂದು ಬೈಕ್ ಅದು ನನಗೆ ಅಣ್ಣ ಅಣ್ಣನಿಗೆ ಜಾಬ್ ಆಗಿದೆ ಬೆಂಗಳೂರಲ್ಲಿ ಹಾಗೇ ಆ ಬೈಕ್ ನಂಗೆ ಕೊಟ್ಟರು ಅದಾದಮೇಲೆ ನಂಗೆ ನಾನು ಟೆಂತಲ್ಲಿರುವಾಗ ಬೈಕ್ ತೆಗ್ದಿದ್ದು ಹೊಸತು ಅಣ್ಣನಿಗಂತ ತೆಗ್ದದ್ದು ಇಬ್ಬರಿಗೆ ಅಂತ ತೆಗ್ದದ್ದು ಈಗ ಅಣ್ಣ ಇಲ್ಲಲ್ಲಾ ಸೊ ಅದು ನಂಗೆ ಬೈಕ್ ಬೈಕ್ ಈಗ ನಾನು ನನ್ನ ಹತ್ರವೇ ಉಂಟು ನಾನೀಗ ಪುತ್ತೂರು ಕಾಲೇಜ್ ಪುತ್ತೂರು ಕಾಲೇಜೆಲ್ಲ ಅದರಲ್ಲಿ ಹೋಗೋದು ಬೈಕಲ್ಲಿ ಅಂದರೆ ನಾನೀಗ ಹಾಸ್ಟೆಲಲ್ಲಿರೋದು ಹಾರಾಡಿ ಇಲ್ಲಿಂದ ಒಂದು ಎರಡು ಎರಡುವರೆ ಕಿಲೋಮೀಟ್ರಾಗ್ತದೆ ಪುತ್ ಕಾಲೇಜಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಸೊ ನಾನು ಆ ಬೈಕಲ್ಲೆ ಹೋಗೋದು ಡೈಲಿ ಇಲ್ಲ ಬೈಕ್ ಇಲ್ಲದಿದ್ದರೆ ಕಷ್ಟ ಆಗ್ತದೆ ಯಾಕೆಂದ್ರೆ ಈ ಆಟೊದಲ್ಲಿ ಇಲ್ಲಾದ್ರೆ ನಡಕೊಂಡೆಲ್ಲ ಬರಬೇಕು ಈ ಬೈಕಿದ್ದರೆ ಎಲ್ಲಿಯಾದ್ರು ಹೋಗಲಿಕ್ಕೆಲ ಸುಲಭ ಆಗ್ತದೆ ಕಟಿಂಗ್ ಹೋಗ್ಬೇಕಾದ್ರೆ ಎಲ್ಲಿಗಾದ್ರು ಅರ್ಜೆಂಟೆಲ್ಲ ಹೋಗಬೇಕಾದ್ರೆ ಸುಲಭಾಗ್ತದೆ ಮತ್ತೆ ನಾವು ಫ್ರೆಂಡ್ಸೆಲ್ಲ ಸೇರಿ ತುಂಬ ಟ್ರಿಪ್ಪೆಲ್ಲ ಹೋಗ್ತೇವೆ ಅಂದರೆ ಸಂಡೆ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ಟ್ರಿಪ್ ಹೋಗೋದು ಟ್ರಿಪ್ ಹೋಗುವಾಗ ಹೆಲ್ಮೆಟ್ಟು ಇದು ಹೆಲ್ಮೆಟ್ಟ್ ಮುಖ್ಯವಾಗಿ ಬೇಕು ಅಂದರೆ ಈ ಜಾಕೆಟ್ಟೆಲ್ಲ ಹಾಕಿದ್ರೊಳ್ಳೆಯದು ಶೂ ಜಾಕೆಟ್ ಎಲ್ಲ ಅಂದರೆ ಏನಾದ್ರು ಆಕ್ಸಿಡೆಂಟ್ ಎಲ್ಲ ಆದರೆ ಹೆಲ್ಮೆಟ್ ಇಲ್ಲದಿದ್ರೇನಾಗುದಿಲ್ಲಲ್ಲ ಸೊ ಅದು ಹೆಲ್ಮೆಟೆಲ್ಲ ಹಾಕಲೇಬೇಕು ಇಲ್ಲಿ ಪುತ್ತೂರಲ್ಲೆಲ್ಲ ಹೆಲ್ಮೆಟ್ ಹಾಕ್ಲಿಲ್ಲಾಂದ್ರೆ ಈ ಪೋಲಿಸವರೆೆಲ್ಲ ಫೈನ್ ಹಾಕ್ತಾರೆ ತುಂಬ ಒಂದು ಐನೂರು ರೂಪಾಯಿ ಹಾಕ್ತಾರೆ ಹಾಕ್ಲೇಬೇಕು ಇಲ್ಲಿ ಕಂಪಲ್ಸರಿ ಹೆಲ್ಮೆಟೆಲ್ಲ ಸೊ ನಾವು ಸಂಡೇ ಎಲ್ಲ ಇಲ್ಲಿ ಟ್ರಿಪ್ಪೆಲ್ಲ ಹೋಗ್ತಾ ಇರ್ತೇವೆ ನಾವು ಫ್ರೆಂಡ್ಸು ಫ್ರೆಂಡ್ಸ್ ಒಂದು ಎರಡು ಮೂರು ಜನ ಒಟ್ಟಿಗೆ ಬೈಕ್ ಉಂಟು ಎಲ್ಲರು ಸೇರಿ ಹೋಗೋದಲ್ಲಿಗೆ ಎಲ್ಲರೂ ನಾವು ರೀಸೆಂಟಾಗಿ ಮಡಿಕೇರಿ ಮಡಿಕೇರಿ ಸೈಡ್ ಹೋಗಿದ್ವಿ ಬೈಕಲ್ಲಿ ಬೈಕೀ ನನ್ನ ಬೈಕಿಗೊಂದು ಮೂವತ್ತೈದು ಕಿಲೋ ಒಂದು ಒಂದು ಲೀಟರ್ ಪೆಟ್ರೋಲಿಗೆ ಮೂವತ್ತೈದು ಕಿಲೋಮೀಟ್ರ್ ಮೂವತೈದು ಲೀಟರ್ ಒಂದು ಮೂವತೈದು ಕಿಲೋಮೀಟ್ರಿಗೆ ಒಂದು ಲೀಟ್ರ್ ಪೆಟ್ರೋಲ್ ಸಾಕು ನನ್ನ ಬೈಕಿಗೆ ತುಂಬ ಜಾಸ್ತಿ ಪೆಟ್ರೋಲ್ ಬೇಕು ಒಮ್ಮೆ ಜಾಸ್ತಿ ಒಂದು ಮೂವತ್ತು ಕಿ ಕಿಲೋಮೀಟ್ರಷ್ಟೇ ಇದು ಕೊಡೋದು ಅದಾದಮೇಲೆ ನಾ ಹಾ ನನ್ನ ಬೈಕೊಮ್ಮೆ ನಾವು ಟ್ರಿಪ್ ಹೋಗುವಾಗ ಒ ಒಂದಿನ ಬೈಕಿಂದು ಚೈನ್ ಕಟ್ಟಾಗಿತ್ತು ಮತ್ತೆ ನನ್ನ ಫ್ರೆಂಡ್ಸೆಲ್ಲ ಒಟ್ಟಿಗೆ ಇದ್ದರಲ್ಲ ಸೋ ಅವರ ಆ ಬೈಕಲ್ಲಿ ಹೋಗಿ ಗ್ಯಾರೇಜ್ ಗ್ಯಾರೇಜಿವರನ್ನೆಲ್ಲ ಬೈಕಲ್ಲಿ ಕರ್ಕೊಂಡುಬಂದು ಬೈಕನ್ನೆಲ್ಲ ಮತ್ತಲ್ಲಿ ಗ್ಯಾರೇಜ್ ತಗೊಂಡೋಗಿ ಎಲ್ಲ ಸರಿ ಮಾಡಿಸಿತ್ತು ಸೊ ಫ್ರೆಂಡ್ಸೆಲ್ಲ ಇದ್ದಾಗ ಒಳ್ಳೆಯ ಖುಷಿ ಆಗ್ತದೆ ಟ್ರಿಪ್ಪೆಲ್ಲ ಹೋಗುವಾಗ ಮತ್ತೆ ಈ ಬ್ರೇಕ್ ಫೈಲ್ಯುರೆಲ್ಲ ಆಗ್ತದೆ ನನ್ನ ನನ್ನ ಬೈಕಲ್ಲಿ ಬ್ರೇಕ್ ಇಲ್ಲ ಆದರೂ ಓಡಿಸ್ತೇನೆ ಗೇರಲ್ಲೆಲ್ಲ ಕಂಟ್ರೋಲ್ ಮಾಡಲಿಕ್ಕಾಗ್ತದೆ ಹ್ಞೂಂ ಇಷ್ಟೇ